ನಾನು ಎರ್ಡು ಸಾವ್ರದ ಹದಿಮೂರನೆ ಇಸವಿಯಲ್ಲಿ ಬಿ ಎಡ್ ಕೋರ್ಸನ್ನು ತೆಗೆದುಕೊಂಡೆ ಆ ಒಂದು ಟೈಮಲ್ಲಿ ನನ್ನ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹುಚ್ಚ ಫಿಲಮ್ನ ಉಸಿರೇ ಉಸಿರೇ ಸಾಂಗನ್ನ ನಾನು ವೇದಿಕೆಯಲ್ಲಿ ಹಾಡಿದೆ ಇದು ಒಂದು ನಂಗೆ ನನಗೆ ಮರೆಯಲಾಗದ ಅನುಭವ ಹಾಗೆ ಮೊದಲಿಗೆ ನಾನು ಟ್ರ್ಯಾಕ್ ಮ್ಯೂಸಿಕ್ ಉಪಯೋಗಿಸಿದೆ ಈ ಒಂದು ಈ ಒಂದು ಸಾಂಗನ್ನು ಹಾಡಿದೆ ಆ ಒಂದು ಅನುಭವ ಇಂದಿಗೂ ಕೂಡ ನನಗೆ ತುಂಬ ಮೊದಲಿಗೆ ಖುಷಿ ಕೊಡತಕ್ಕಂಥ ಮೊದಲ ಸಾಂಗ್ ಹಾಗೂ ನಾನು ವೇದಿಕೆ ಮೇಲೆ ಹಾಡಿದ ಹಾಗೆ ಅದನ್ನು ತುಂಬ ಜನ ಮೆಚ್ಚಿಕೊಂಡು ಅದನ್ನು ಹಾರೈಸಿದ ಹಾಗೂ ಸಾಂಗ್ ಬಗ್ಗೆ ತುಂಬ ಖುಷಿ ಪಟ್ಟು ಒಳ್ಳೆ ಸಾಂಗ್ ಚೆನ್ನಾಗಿ ಆಡ್ತೀಯ ಆಡು ಅಂತ ಹೇಳಿ ಪ್ರೋತ್ಸಾಹಿಸಿದ ಒಂದು ಮರೆಯಲಾಗದ ಒಂದು ಘಟನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನಾವು ಕೂಡ ವೇದಿಕೆಯಲ್ಲಿ ಹೋಗ್ಬಿಟ್ಟು ಸಾಂಗ್ಗಳನ್ನು ಹಾಡಬಹುದು ಅನ್ನೋದನ್ನು ಆ ವೇದಿಕೆ ನನಗೆ ತಿಳ್ಸಿಕೊಡ್ತದೆ ಹಾಗೆ ಇದರಿಂದ ಸ್ನೇಹಿತರಿಂದ ಹಾಗೂ ಪ್ರಾಧ್ಯಾಪಕರಿಂದ ಸಲಹೆಯೊಂದಿಗೆ ಇನ್ನು ಹೆಚ್ಚಿನ ಸಾಂಗ್ಗಳನ್ನು ಹಾಡಲು ನನಗೆ ಪ್ರೋತ್ಸಾಹಿಸಿದ ಮೊದಲ ಸಾಂಗ್ ಹುಚ್ಚ ಫಿಲಮ್ ಉಸಿರೇ ಉಸಿರೇ ಸಾಂಗ್